ನಿಜವಾಗ್ಲು ಏನೆಂದ್ರೆ ನನಗೆ ಈ ಒಂದು ಅವಕಾಶಕ್ಕೋಸ್ಕರ ತುಂಬ ಕಾಯ್ತ ಇದ್ದೆ ನನ್ನ ಮನಸಲ್ಲಿ ಇದನ್ನು ಹೇಳ್ಕೊಬೇಕು ಯಾರಿಗಾದ್ರು ಅಂತ ತುಂಬ ಇತ್ತು ನನ್ನಲ್ಲಿ ಏನು ಬದಲಾವಣೆ ಆಗಿದೆ ಸಿಂಗಿಂಗ್ ಸಾಂಗ್ಸಿಂದ ಅಂತ ಯಾಕೆಂದ್ರೆ ನಾನು ಹಾಡೋದಕ್ಕಿಂತ ಹಾಡಿರೋದನ್ನ ಕೇಳೋದು ಜಾಸ್ತಿ ನನಗೆ ಹಾಡೋಕೆ ಜಾಸ್ತಿ ಬರಲ್ಲ ಹಾಡದು ಕೇಳ್ತಾ ಇರ್ತೀನಿ ಹಾಗ್ ಕೇಳೋದರಿಂದ ಎಷ್ಟು ನನ್ನ ಜೀವನದಲ್ಲಿ ಪರಿವರ್ತನೆ ಆಗಿದೆ ನಾನು ಬೇಜಾರು ಆದಾಗೆಲ್ಲ ನಾನು ಹಾಡು ಕೇಳ್ತನೇ ಇರ್ತೀನಿ ಅದರಿಂದ ನನ್ನ ಮೂಡ್ ಹಾಗೆ ಲಿಫ್ಟ್ ಆಗ್ತಾ ಇರುತ್ತೆ ಅದೇನೋ ಗೊತ್ತಿಲ್ಲ ಅದೊಂತರ ಚಮತ್ಕಾರವೆ ನನಗೆ ನಾನು ಮುಂಚೆ ಓದಬೇಕಾದ್ರೆ ನಾನು ಕೆಪೋಪ್ ಅಂತ ಆವಾಗ ತುಂಬ ಇಂಟರ್ನ್ಯಾಷನಲ್ ಅದೊಂಥರ ಬೋಯ್ ಬ್ಯಾಂಡ್ಸು ಅದು ಅವರದ್ದು ಸಾಂಗ್ಸು ತುಂಬ ಕೇಳ್ತಿದ್ದೆ ಅವರು ಡಾನ್ಸು ಅದೆಲ್ಲ ಮಾಡೋವ್ರು ಅದೆಲ್ಲ ತುಂಬ ಇಷ್ಟ ನನಗೆ ಅವರು ನೋಡ್ತಿದ್ದೆ ಅವ್ರ ಥರ ಇಮಿಟೆಟ್ ಮಾಡ್ತಾ ಇದ್ದೆ ಅದು ತುಂಬ ಇಷ್ಟ ನನಗೆ ಅವರು ಅವ್ರ ಭಾಷೆ ನಮಗೆ ಅರ್ಥ ಆಗಿಲ್ಲ ಕೊರ್ಯಾ ಅವರದ್ದು ಅವ್ರ ಭಾಷೆ ನಮಿಗೆ ಅರ್ಥ ಆಗಿಲ್ಲ ಅಂತ ಅಂದ್ರು ಅವ್ರ್ದು ಅವ್ರ್ದು ಏನೋ ಒಂಥರ ಆ ಸೊಂಗ್ ಕೇಳಿಸ್ದರೆ ಏನೋ ಒಂಥರ ಮನ್ಸಿಗೆ ಖುಷಿ ಆಗೋದು ನೆಮ್ಮದಿ ಅನ್ಸೋದು ನನ್ನ ಕಷ್ಟಗಳನ್ನೆಲ್ಲ ಅರ್ಧಂಬರ್ಧ ಮರಿತಾ ಇದ್ದೆ ಹಾಗಾಗಿ ನಂಗೆ ಅದ್ರಲ್ಲಿ ತುಂಬ ಅಂದರೆ ತುಂಬ ವ್ಯತ್ಯಾಸ ಆಗಿದೆ ಆ ಸಾಂಗ್ಸ್ ಕೇಳೋಕ್ಕಿಂತ ಕೇಳೋದರಿಂದ ಹೀಗೆ ಆವಾಗ ಕೇಳ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ಹಾಗೆ ಅಡಿಕ್ಟ್ ಆಗ್ತಾ ಹೋದೆ ನಮ್ಮ ಕನ್ನಡದ ಸಾಂಗ್ಸು ಕೇಳ್ತಾ ಇರ್ತೀನಿ ಅದರಲ್ಲು ಹಳೆಯ ಸಾಂಗ್ಸು ಎಸ್ ಪಿ ಬಿ ಹಾಡಿರೋದು ಆಮೇಲೆ ರಾಜೇಶ್ ಕೃಷ್ಣನ್ ಅವರೆಲ್ಲ ಹಾಡಿರೋದು ನಿಜವಾಗ್ಲು ಕೇಳಿದ್ರೆ ಮನ್ಸಿಗೆ ಏನೋ ಒಂಥರ ಆನಂದ ಆಗುತ್ತೆ ಆಮೇಲೆ ಅವರೆಲ್ಲ ಕಲೆ ಒಂದು ಅಂದ ಹೆಣ್ಣು ಹೆಣ್ಣಿನ ಅಂದನ ಅದೆಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಅಂದರೆ ನಿಜವಾಗ್ಲು ಪ್ರೀತಿ ಅನ್ನೋದು ಅಂದರೆ ಏನು ಹೆಣ್ಣು ಅಂದರೆ ಏನು ಅವ್ಳನ್ನ ಏನೋ ಒಂಥರ ದೇವತೆ ಥರ ಪೂಜಿಸೋದು ಈ ಥರ ಆ ಥರ ಅವರು ಎಲ್ಲ ವರ್ಣನೆ ಮಾಡಿರ್ತಾರಲ್ಲ ಅದೆಷ್ಟು ಚೆನ್ನಾಗಿ ವರ್ಣನೆ ಮಾಡಿರ್ತಾರೆ ಅಂದರೆ ಇವಾಗ್ನೋರು ಅದೇನೇನೋ ಸಾಂಗ್ಸ್ ಮಾಡ್ತಾರೆ ನನಿಗೆ ಅವು ಅಷ್ಟೊಂದು ಇಷ್ಟ ಆಗಲ್ಲ ಆದರೆ ಹಳೆಯ ಕಾಲದ್ದು ರಾಜ್ ಕುಮಾರ್ ಟೈಮ್ ಸಾಂಗ್ಸ್ ತುಂಬ ಇಷ್ಟ ನನಗೆ ಮತ್ತು ಇದು ವೆಸ್ಟರ್ನ್ ಅಂದರೆ ಕೇಪಪ್ಪು ಏಷ್ಯದಲ್ಲೇ ಐ ಅದ್ ತುಂಬ ದೊಡ್ಡ ಅಲೆನ ಮೂಡಿಸ್ತು ಅದು ಅಂದರೆ ತುಂಬ ಇಷ್ಟ ನನಗೆ ಹೀಗೆ ನಂಗೆ ಬೇಜಾರಾದಗೆಲ್ಲ ಕೇಳೋದು ಮತ್ತು ಏನೇ ಕೆಲಸ ಮಾಡ್ಬೇಕು ಅಂದ್ರು ನಾನು ಮನೇಲಿ ಪಾತ್ರೆ ತೊಳಿತಿದ್ದೀನಿ ನೆಲ ಒರ್ಸ್ತಿದ್ದೀನಿ ಅಂತ ಅಂದ್ರು ಸಾಂಗ್ಸ್ ಕೇಳ್ತಾನೆ ಮಾಡೋದು ಯಾಕೆಂದ್ರೆ ನನಗೆ ಬೇಜಾರು ಇರಲ್ಲ ಏನೇ ಏನೇ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸೋಲ್ಲ ನನ್ನ ನನ್ನ ನೆಚ್ಚಿನ ಹಾಡು ಕೇಳೋದರಿಂದ ನನಗೆ ಏನು ಬೇಜಾರು ಆಗಲ್ಲ ಸುಸ್ತು ಅನಿಸಲ್ಲ ಆರಾಮಾಗಿ ಎಲ್ಲ ಕೆಲಸನು ಮಾಡ್ಕೋತ ಹೋಗ್ತೀನಿ ಆಮೇಲೆ ಹೊರಗಡೆ ಎಲ್ಲಾದ್ರು ಹೋದಾಗ ನನಿಗೆ ಸಾಂಗ್ಸ್ ಕೇಳದೆಲೆ ಇರಕ್ಕೆ ಆಗಲ್ಲ ಅದೇನೋ ಹೆಡ್ಫೋನ್ ಹಾಕ್ಕೊಂಬಿಡ್ತೀನಿ ಸಾಂಗ್ಸ್ ಹಾಕ್ಕೊಂಬಿಡ್ತೀನಿ ಯಾರು ಮಾತಾಡಿಸಿದ್ರು ನಾನು ರೋಡಲ್ಲಿ ಸುಮ್ಮನೆ ಹೋಗ್ತಾ ಇರ್ತೀನಿ ಒಂದೊಂದು ಸರಿ ಎಲ್ಲರು ಬೈತಾ ಇರ್ತಾರೆ ಏನು ಮಾತಾಡ್ಸೋದೆ ಕೇಳಿಸಲ್ಲ ನಿನಗೆ ಹೆಡ್ಫೋನ್ ಹಾಕೊಂಡ್ ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇರ್ತೀಯಲ್ಲ ಆರಾಮಾಗಿ ಅಂತ ಅಂತ ಯಾಕೆಂದ್ರೆ ನನಿಗೆ ಆ ಥರ ಹೋಗಕೆ ಇಷ್ಟ ಯಾಕೆಂದ್ರೆ ಅವ್ರು ನೋಡ್ಕೊಂಡು ಇವ್ರು ನೋಡ್ಕೊಂಡು ನಾನು ಹೀಗ್ ಹೋಗಲ್ಲ ಸುಮ್ಮನೆ ನೆಟ್ಟಗೆ ಹೋಗ್ತಾ ಇರ್ತೀನಿ ಸಾಂಗ್ಸ್ ಕೇಳ್ಕೊಂತ ನನ್ನ ಗಮನ ಎಲ್ಲ ಸಾಂಗ್ಸಲ್ಲೇ ಇರುತ್ತೆ ನನಗೆ ಸಾಂಗ್ಸ್ ಕೇಳೋದೆಂದ್ರೆ ತುಂಬ ಇಷ್ಟ